ನಾನು ವೀರೇಶ್ ನನ್ನ ನೆಚ್ಚಿನ ಆಟ ಕ್ರಿಕೆಟ್ ನಾನು ಕ್ರಿಕೆಟನ್ನು ನೆಚ್ಚಿನ ಆಟವಾಗಿ ಬಳಸಿಕೊಳ್ಳಲು ಕಾರಣವೇನೆಂದರೆ ಅದು ನಮಗೆ ಒಂದೇ ಥರದ ಸ್ಫೂರ್ತಿಯನ್ನು ಸಿಗುತ್ತದೆ ಹೇಗೆಂದರೆ ಅದು ನಮ್ಮ ನಮ್ಮ ದೇಹದ ನಮ್ಮ ದೇಹವನ್ನು ಕೂಡ ಒಳ್ಳೆಯ ಸ್ಥಿತಿಯಲ್ಲಿ ಇಡುತ್ತದೆ ಮತ್ತು ನಮ್ಮ ಬುದ್ದಿಯನ್ನು ಕೂಡ ಒಳ್ಳೆ ಸ್ಥಿತಿಯಲ್ಲಿ ಇರುತ್ತದೆ ಏಕೆಂದರೆ ನಾವು ಕ್ರಿಕೆಟನ್ನು ಆಟವಾಡ ಆಟವಾಡುತ್ತಿರುವಾಗ ಹೇಗೆ ಸ್ಪಿನ್ ಬಾಲ್ ಮತ್ತು ಫಾಸ್ಟ್ ಬಾಲರ್ ಇರುತ್ತದೆ ಫಾಸ್ಟ್ ಬಾಲರನ್ನು ಆಡಲು ನಾವು ನಾವು ಏನು ಫಾಸ್ಟ್ ಬಾಲನ್ನು ಆಡಲು ನಾವು ನಮ್ಮ ಬ್ಯಾಟಿನ ಮೇಲೆ ಪ್ರೆಶರ್ ಹಾಕಬೇಕಾಗುತ್ತೆ ಹಾಗೆ ಸ್ಪಿನ್ ಬಾಲ್ನಾ ಆಡಲು ನಾವೊಂದ್ ತಲೇಲಿ ಒಂದು ಮೈಂಡ್ ಸೆಟ್ ಮಾಡಿಕೊಳ್ಳಬೇಕಾಗುತ್ತದೆ ಹೇಗೆಂದರೆ ಆ ಬಾಲ್ ಎಲ್ಲಿ ತಿರುಗುತ್ತದೆ ಲೆಗ್ ಸ್ಪಿನ್ ಆಗುತ್ತದೆ ಅಥವಾ ಲೆಗ್ ಸ್ಪಿನ್ ಆಗುತ್ತದೆ ಆಫ್ ಸ್ಪಿನ್ ಆಗುತ್ತದೆ ಅಥವಾ ಸ್ಪಿನ್ ಆಗಲಾರದೇ ಈ ಮುಂದೆ ಬರುತ್ತದೆ ಅಥವಾ ಕಟ್ಟಾರ್ ಆಗುತ್ತದೆಯೋ ಅಥವಾ ಕ್ಯಾರಮ್ ಬಾಲ್ ಆಗುತ್ತದೆ ಎಂದು ಗೊತ್ತಾಗೊದಿಲ್ಲ ಅದಕ್ಕಾಗಿ ಅದು ಒಂದು ನಮ್ಮ ಮೈಂಡಿನಲ್ಲೀ ಒಂದು ಥರದ ಯೋಚನೆಯನ್ನು ಹುಟ್ಟಿಸ್ತೆ ಅದನ್ನು ಅದರ ಬಗ್ಗೆ ಯೋಚಿಸೋದಿಂದ ನಮಗೆ ಬುದ್ದಿಯು ಕೂಡ ಬೆಳೆಯುತ್ತದೆ ಮತ್ತು ಹೀಗೆ ಕ್ರಿಕೆಟ್ನಲ್ಲಿ ಫೋರು ಸಿಕ್ಸು ಒಂದು ರನ್ನು ಎರಡು ರನ್ನು ಮೂರು ರನ್ನು ಇರುತ್ತದೆ ಅದನ್ನು ಆಡಲು ನಮಗೆ ಮಜಾ ಬರುತ್ತೆ ಏಕೆಂದರೆ ನೂರಾ ಮೂವತ್ತು ನೂರಾ ನಲ್ವತ್ತು ಕಿಲೋ ಮೀಟರ್ ದೂರದಿಂದ ಬಾಲ್ನು ಏ ಎಸೆಯುವ ಬಾಲರ್ ಅವನ ಬಾಲಿಗೆ ನಾವು ಸಿಕ್ಸ್ ಫೋರ್ ಹೊಡೆದಾಗ ಅದರಿಂದ ನಮಗೆ ರೋಮಾಂಚನ ಸಿಗುತ್ತೆ ಆದರೆ ಸಿಂಗಲ್ ತಗೊಂಡರೆ ನಾವು ಒಂದು ಸ್ಕ್ರೀಜಿಂದ ಇನ್ನೊಂದು ಸ್ಕ್ರೀಜಿಗೆ ಓಡಿ ಹೋಗುತ್ತದೆ ಆ ಓಡುವ ಆ ಓಡುವ ಸಮಯದಲ್ಲಿ ನಮಗೇ ನಾವು ನಾವು ಓಡುವ ಸಮಯದಲ್ಲಿ ನಮ್ಮ ನಾವು ಓಡುತ್ತೆ ಅದರಿಂದ ನಮ್ಮ ದೇಹದ ಉಷ್ಣವನ್ನು ಕೂಡ ಬಿಡುತ್ತದೆ ಮತ್ತು ನಮಗೆ ಕಾಲಿಗೆ ಒಳ್ಳೆಯ ಒಂದು ಕೆಲಸವನ್ನು ಕೂಡ ಕೊಡುತ್ತದೆ ಹ್ಞೂ ನಾವು ಸಿಂಗಲ್ ತಗೋಬೋದು ಡಬಲ್ಸ್ ತಗೋತೇವೆ ಸಿಕ್ಸ್ ಫೋರ್ ತಗೋತೇವೆ ಸಿಕ್ಸ್ ಫೋರ್ ಹೊಡೆ ಹೊಡೆದಾಗ ಅದೊಂಥರದ ರೋಮಾಂಚನವಾಗುತ್ತದೆ ಅದು ಒಂದಕ್ಕೊಂದು ಖುಷಿ ಸಿಗುತ್ತದೆ ನಮಗೆ ಕ್ರಿಕೆಟ್ ಇಷ್ಟು ಏಕೆ ಇಷ್ಟವೆಂದರೆ ವ ಕ್ರಿಕೆಟ್ ಒಂದು ಗ್ರೌಂಡಲ್ಲಿ ಆಟವಾಡುತ್ತದೆ ಒಂದು ಸುತ್ತ ದೊಡ್ಡದಾದ ಸ್ಟೇಡಿಯಮ್ಮಿನ ಆಟವಾಡುತ್ತಿರುವಾಗ ಹನ್ನೊಂದು ಮಂದಿ ಪ್ಲೇಯರ್ಸ್ ನಡುವೆ ನಾವು ಇನ್ನೂ ಒಂದು ಪ್ಲೇಯರ್ಸ್ ಇರುತ್ತಾರೆ ಒಂದು ಟೀಮಿನಲ್ಲಿ ಯಾವ್ಯಾದಲ್ಲಿ ಎರಡು ಟೀಮ್ ಇರುತ್ತೆ ಒಂದು ಬ್ಯಾಟರ್ ಟೀಮು ಒಂದು ಬೋಲರ್ ಟೀಮು ಬ್ಯಾಟರ್ ಟೀಮ್ ಬ್ಯಾಂಟಿಂಗ್ ಆಡುತ್ತಿರುವಾಗ ಬೋಲರ್ ಟೀಮಿನ ಹನ್ನೊಂದು ಮಂದಿ ಕೂಡ ಗ್ರೌಂಡನ್ನು ನಾಲ್ಕು ದಿಕ್ಕಿನಿಂದ ನಮ್ಮನ್ನು ಗೇಲು ಮಾ ಗೇಲು ಮಾಡಿಕೊಂಡಿರುತ್ತಾರೆ ನಮ್ಮನ್ನು ಹಿಡಿದುಕೊಂಡು ಇರುತ್ತಾರೆ ನಾವು ನಾವು ಈ ಬ್ಯಾಟಿಂಗ್ ಆಡುವ ಟೀಮ್ನಿಂದ ಇಬ್ಬ ಇಬ್ಬರೇ ವ್ಯಕ್ತಿಗಳು ಆ ಸ್ಕ್ರೀಜ್ ಮೇಗೆ ಇರುತ್ತಾರೆ ಆ ಇಬ್ಬರೇ ವ್ಯಕ್ತಿಗಳು ಆ ಹನ್ನೊಂದು ಮಂದಿಯ ಕಣ್ಣು ತಪ್ಪಿಸಿ ಆ ಆ ಬಾಲನ್ನು ಫೋರ್ ಸಿಕ್ಸ್ ಬೌಂಡ್ರೀಯ ಹೊರಗೆ ದಾಟಿಸುತ್ತಾರೆ ಅದಕ್ಕಾಗಿ ಅದೊಂದು ಥರದ ರೋಮಾಂಚನವಾದ ಆಟವಾಗಿ ಆಗಿ ಆಟವಾಗಿದೆ ಅದನ್ನು ಆಟವಾಡಲು ನನಗೆ ಬಹಳ ಉತ್ಸಾಹ ಬರುತ್ತೆ ಯಾರಾದರು ಸಂಡೇ ಸಂಡೇ ರವಿವಾರ ನಮ್ಮ ಗೆಳೆಯರು ನಮ್ಮ ಮನೆಗೆ ಬಂದು ಕ್ರಿಕೆಟ್ ಆಡಲು ಬರುತ್ತದೆ ಎಂದು ಕೇಳಿದಾಗ ನಾನು ಬಹಳ ಉತ್ಸಾಹದಿಂದ ಎದ್ದು ನೀ ಊಟವನ್ನು ಮತ್ತು ಚಾನು ಮಾಡದೇ ಕ್ರಿಕೆಟ್ ಆಡಲು ಹೋಗುತ್ತೇನೆ ಅಷ್ಟು ರೋಮಾಂಚನ ನನಗೆ ಅದು ಆಟವಾಡಲು ಮತ್ತು ನನಗೆ ಬಾಲಿಂಗ್ ಹಾಕಲು ಕೂಡ ಬ್ಯಾಟಿಂಗ್ ಆಡಲು ಮತ್ತು ಬಾಲಿಂಗ್ ಹಾಕಲು ಕೂಡ ಬಹಳ ರೋಮಾಂಚನವಾಗುತ್ತೆ ನಾನು ನುಗ್ಗಿ ನನಗೆ ಸ್ಪಿನ್ ಬಾಲ್ ಮತ್ತು ಪಾಸ್ಟ್ ಬಾಲ್ ಆಡಲು ಬರುತ್ತದೆ ಸ್ಪಿನ್ ಬಾಲಲ್ಲಿ ಆಫ್ ಆಫ್ ಸ್ಪಿನ್ ಬರುತ್ತದೆ ಮತ್ತು ಲೆಗ್ ಸ್ಪಿನ್ ಕೂಡ ಬರುತ್ತದೆ ಪಾಸ್ಟ್ ಬಾಲರ್ಗೆ ನಾನು ಇನ್ನು ಇನ್ನುವರೆಗು ನೂರಾ ಇಪ್ಪತ್ತು ಕಿಲೋಮೀಟ್ರ್ ಪ್ರತಿ ಗಂಟೆಯ ರಾ ಪ್ರಸ್ತಾರದಲ್ಲೀ ಆ ಬಾಲನ್ನು ಎಸೆದಿದ್ದೇನೆ ಇದರಿಂದ ನಮ್ಮ ನಮ್ಮ ಶಾಲೆಯ ಕೋಚಿಂಗ್ ಮಾಸ್ಟರ್ ಕ್ರಿಕೆಟ್ ಕೋಸ್ಟಿಂಗ್ ಮಾಸ್ಟರ್ ಕೂಡ ಇದರಿಂದ ನನಗೆ ಒಳ್ಳೆಯ ಅಭಿಪ್ರಾಯವನ್ನು ಕೂಡ ಕೊಟ್ಟಿದ್ದಾರೆ ಅದಕ್ಕಾಗಿ ನಾನು ಅದಕ್ಕಾಗಿ ನಾನು ಕ್ರಿಕೆಟ್ ಆಡಲು ಬಹಳ ಬಹಳ ಇಷ್ಟ ಇಷ್ಟ ಮತ್ತು ರೋಮಾಂಚನ ಬರುತ್ತದೆ ನಾವು ಯಾವಾಗ ನಾನು ಅಸಾಗ್ ಮೂರನೇ ನಂಬರಿನ ಮೇಲೆ ಕಿಂಗ್ ಕೊಹ್ಲಿಯ ಫ್ಯಾನ್ ಆಗಿದ್ದರಿಂದ ಮೂರನೇ ನಂಬರಿನ ಮೇಲೆ ಆಡಲು ಇಳಿಯುತ್ತೇನೆ ಮೂರನೇ ನಂಬರು ನನಗೆ ಇಳಿದಾಗ ನನಗೆ ಕಿಂಗ್ ಕೊಹ್ಲಿಯ ಕೂಡ ಆಡಬೇಕು ಎಂದು ಅನಿಸುತ್ತಿದೆ ಅವರ ಥರನೇ ರೆಕಾರ್ಡ್ ರೆಕಾರ್ಡ್ಸ್ ಕೂಡ ಮಾಡ್ಬೇಕು ಎಂದೂ ಅನಿಸುತ್ತಿದೆ ನಾನು ಸ್ಕೀಜ್ಗೆ ಇಳಿದಾಗ ಬಾಲರ್ಸ್ ಥರ ಥರ ನಡಗುತ್ತಾರೆ ಏ ನ ಎಲ್ಲಿ ಇವನು ಸಿಕ್ಸ್ ಹೊಡೆಯಲಿ ಹೊಡೆಯುತ್ತಾನೋ ಇಲ್ಲಾ ಸಿಂಗಲ್ ಪ್ಲೇ ಕಂಟಿನ್ಯೂ ಆರು ಬಾಲಿಗೆ ಆರು ಸಿಕ್ಸ್ ಹೊಡೆಯುತ್ತಾನೆ ಅತ ಅಥವಾ ಧೋನಿಯದು ಹೆಲಿಕಫ್ಟರ್ ಶಾಟ್ ಹೊಡೆಯುತ್ತಾನೋ ಅಥವಾ ಬೌನ್ಸರ್ಗಳಿಗೆ ರೋಹಿತ್ ಶರ್ಮ ಫುಲ್ ಪುಲ್ ಶಾಟ್ ಹೊಡೆಯುತ್ತಾನೋ ಅಥವ ಅಥವಾ ಸಚಿನ್ ಟೆಂಡ್ಲುಕರ್ ಪ್ಲೇ ಸ್ಟೇಟ್ ಡೈವ್ ಹೊಡೆಯುತ್ತಾನೋ ಅಥವಾ ವಿರಾಟ್ ಕೊಹ್ಲಿಯ ಪ್ಲೇ ಕವರ್ ಡ್ರೈವ್ ಹೊಡೆಯುತ್ತಾನೋ ಎಂದು ಒಂದು ಭಯವಿರುತ್ತದೆ ಹಾಗೆ ನಾನು ಬಾಲರ್ ಬಾಲಿಂಗ್ ಅಥವ ಅದು ಪ್ಲೇ ಬಾಲನ್ನು ಎಸೆಯಲು ಬಂದಾಗ ನನ್ನನ್ನು ನೋಡಿ ಬ್ಯಾಟರ್ಗಳು ಕೂಡ ಭಯ ಭೀತರಾಗಿರುತ್ತಾರೆ ಯಾಕೆಂದರೆ ಕಗಿಸೋ ರಬಾಡಾ ಪ್ಲೇ ಬಾಲ್ ಹಾಕುತ್ತಾನೋ ಜಾಸ್ಪ್ರಿತ್ ಬುಮ್ರಾ ಪ್ಲೇ ಬಾಲ್ ಹಾಕುತ್ತಾನೋ ಅಥವಾ ಸಿರಾಜ ಪ್ಲೇಗ್ ಏನನ್ನು ಎಸೆಯುತ್ತಾನೋ ಜಾಸ್ಪ್ರಿತ್ ಬುಮ್ರಾ ಪ್ಲೇಗ್ ಯಾರ್ಕರ್ ಬಾಲ್ ಹಾಕುತ್ತಾನೋ ಅದೇ ಸಿರಾಜ ಪ್ಲೇ ಸ್ಪಿನ್ ಸಿರಾಜ ಪ್ಲೇ ಸ್ಪಿನ್ ಬಾಲ್ ಮಾಡುತ್ತಾನೋ ಅಥ್ವ ಭುವನೇಶ್ವರ್ ಕುಮಾರ್ ಪ್ಲೇ ಬಾಲ್ ಎಸೆಯುತ್ತಾನೋ ಕಗಿಸೋ ರಬಾಡಾ ಪ್ಲೇ ಬಾಲ್ ಎಸೆಯುತ್ತಾನೋ ಜೊಫ್ರಾ ಆರ್ಚರ್ ಪ್ಲೇ ಬಾಲ್ ಎಸೆಯುತ್ತಾನೋ ಎಂದು ಒಂದು ಭಯವಿರುತ್ತದೆ ಅದಕ್ಕಾಗಿ ನಾನು ಸ್ಪಿನ್ ಹಾಕಲು ಕೂಡ ಮಾಹಿರಾ ಮಾಹಿಯಾಗಿದ್ದಾ ಮಾಹಿಯಾಗಿದ್ದೇನೆ ಏಕೆಂದರೆ ನಾನೂ ಶೇನ್ ವಾರ್ನ್ ಪ್ಲೇ ಬಾಲ್ ಹಾಕುತ್ತಾರೆ ಕುಲ್ದೀಪ್ ಯಾದವ್ ಪ್ಲೇ ಬಾಲ್ ಹಾಕುತ್ತೇನೆ ಅವರಿಂದ ಇನ್ಸ್ಪೆರೇಷನಲ್ ತಗೆದುಕೊಂಡು ಈ ಥರದ ಗೇಂದನ್ನು ಸಹ ನಾನು ಬಹಳ ಮಾಹಿರವಾಗಿದ್ದೇನೆ ಹೇಗೇ ಈ ಆಟ ಆಡೋದರಿಂದ ನನಗೇ ನನ್ನ ದೇಹದ ನಾನು ಚಿಕ್ಕವನಿದ್ದಾಗ ಅಂದರೆ ಆರನೇ ಏಳನೇ ಇದ್ದಾಗ ನನಗೆ ನಾನು ಬರೀ ಮನೆಯಲ್ಲೇ ಇರುತ್ತೇನೆ ಬಹಳ ದಪ್ಪವಾಗಿದ್ದೆ ಅರವತ್ತು ಎಪ್ಪತ್ತು ಎಪ್ಪತ್ತು ಕೆಜಿ ಸಮೀಪ ನನ್ನ ತೂಕವಿತ್ತು ಆದರೆ ಯಾವಾಗ ನಾನು ಕ್ರಿಕೆಟ್ ಆಡಲು ಆಟ ಆಡಲು ಶುರು ಮಾಡಿದ್ದೇನೆ ಆವಾಗಿನಿಂದ ನನ್ನ ತೂಕ ಇಳಿತ್ತೆ ಇಳಿಯುತ್ತೆ ಇಳಿಯುತ್ತಲೇ ಇದೆ ನಾನು ಒಂಬತ್ತನೇ ತರಗತಿಯಲ್ಲಿ ಕ್ರಿಕೆಟ್ ಆಡಲು ಶುರು ಮಾಡಿದ್ದೆ ಶುರು ಶುರು ಮಾಡಿದ್ದಾಗ ನನ್ನ ತೂಕ ಎಪ್ಪತ್ತು ಕೇ ಎಪ್ಪತ್ತು ಕೆಜಿ ಆಗಿತ್ತು ಆದರೆ ಕ್ರಿಕೆಟ್ ಆಡಿ ಆಡಿದ ಒಂದು ವರ್ಷದ ನಂತರ ಅಂದರೆ ಹತ್ತನೇ ತರಗತಿ ಬರುವ ತನಕ ನನ್ನದು ನನ್ನ ದೇಹದ ತೂಕ ಎಪ್ಪತ್ತೂ ಕೇ ಕೆಜಿ ಇಂದ ನಲ್ವತ್ತೈದು ಕೆಜಿಗೆ ಇಳಿಯಿತು ಆ ಐ ಸಾರಿ ಐವತ್ತಕ್ಕೆ ಐವತ್ತು ಕೆಜಿಲಿ ಇಳ್ದು ಇದರಿಂದ ನಮ್ಮ ಮನೆಯಲ್ಲಿ ಎಲ್ಲರೂ ಖುಷಿಯಾಗಿದ್ದಾರೆ ನಾನು ಇಲ್ಲಿ ಡೇಲಿ ಬಾಲಿಂಗ್ ಹಾಕಿ ಹಾಕುತ್ತಿರುವಾಗ ನಮ್ಮ ದೇಹದ ಎಲ್ಲ ವಜ್ಜಿ ನಮ್ಮ ದೇಹದ ಮೇಲೆ ನಮ್ಮ ದೇಹದ ಪೂರ್ತಿ ವಜ್ಜನ್ನು ದೇಹದ ಮೇಲೆ ಬೀಳು ಬೀಲುತಿತ್ತು ಇದರಿಂದ ಏನಾಗುತ್ತದೆ ಅಂದರೆ ನಮ್ಮ ದೇಹದ ತೂಕದ ಎಂಟು ಪಟ್ಟಷ್ಟು ತೂಕ ನಮ್ಮ ಮೈ ಮೇಲೆ ಬಿದ್ದು ಇದರಿಂದ ಬಹಳ ತೂಕ ಇಳಿದಿದೆ ನನ್ನ ಹೊಟ್ಟೆ ಕೂಡ ಮುಂದು ಬಂದಿತ್ತು ಮತ್ತು ಗಲ್ಲಗಳು ಕೂಡ ಉಬ್ಬಿದ್ದವು ನಾನು ಯಾವಾಗ ಬಾಲಿಂಗ್ ಆಡಲು ಶುರು ಮಾಡ್ದಾಗಿದೆ ಮತ್ತು ದಿನಲೂ ಜಾಗಿಂಗ್ ಮಾಡಲು ಶುರು ಮಾಡಿದ್ದೆ ಆವಾಗಿನಿಂದ ಇದನ್ನು ಇಳಿದಿತ್ತು ನನಗೇ ರನ್ನಿಂಗ್ ಕೂಡ ಆಡಲು ಬಹಳ ಇಷ್ಟ ರನ್ನಿಂಗ್ ಮಾಡಲು ಏಕೆಂದರೆ ರನ್ನಿಂಗ್ನಲ್ಲಿ ಅದು ಒಂದು ಕೂಡ ಇಷ್ಟವಾದ ಆಟ ಏಕೆಂದರೆ ಅದಲ್ಲಿ ಅದಕ್ಕೆ ಕೂಡ ಬಹಳ ಸ್ಕಿಲ್ಸ್ ಬೇಕಾಗುತ್ತೆ ಬಾಡಿ ಮೆಂಟೇನ್ ಮಾಡಬೇಕಾಗುತ್ತೆ ಹೆ ಯಾವಾಗ ಕ್ರಿಕೆಟ್ ಆಡಲು ಶುರು ಮಾಡಿದ್ದೆ ಬಾಡಿ ಇಳಿದಿತ್ತು ಬಾಡಿ ಇಳಿದಾಗ ನನಗೆ ಯೋಚನೆ ಬಂದಿದ್ದೇನೆಂದರೇ ನಾನು ಕ್ರಿಕೆಟರ ಅತ್ ಕ್ರಿಕೆಟ್ ಕೂಡ ಆಡುತ್ತಿದ್ದೇನೆ ಹ್ಯಾಗೆ ಹಾಗು ಬಾಡಿ ಕೂಡ ಇಳ್ದಿದ್ದು ಇದಕ್ಕಾಗಿ ನಾನು ರನ್ನಿಂಗ್ ಕೂಡ ಮಾಡಬೇಕು ರನ್ನಿಂಗ್ ಅಲ್ಲಿ ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಆ ಆಟದಲ್ಲು ಕೂಡ ಪಾರ್ಟಿಸಿಪೇಟ್ ಮಾಡಬೇಕು ಎಂದು ಯಾವಾಗ ನಾನು ಅಲ್ಲಿ ಹಿಂದೆ ಹೆಸರು ನೊಂದಣಿ ಮಾಡಿದ್ದೆ ಆಗ ನಾನು ಕ್ರೀಡಾ ಮಟ್ಟ ಮತ್ತು ಜಿಲ್ಲಾ ಮಟ್ಟದಲ್ಲೀ ಮೊದಲನೇ ಸ್ಥಾನವನ್ನು ಕೂಡ ತಗೆದುಕೊಂಡಿದ್ದೆ ನಾನು ದಿನಾಲೂ ಈ ಮೂರೂ ನಾಲ್ಕು ಕಿಲೋಮೀಟ್ರ್ ಓಡಿದ್ದೆ ಗಾರ್ಡನಲ್ಲಿ ಮತ್ತೂ ಭಯ ನಮ್ಮ ಶಾಲೆ ಮೈದಾನದಲ್ಲಿ ಎ ಸಂಜೆ ಸಮಯದಲ್ಲಿ ಮೂರು ನಾಲ್ಕು ಕಿಲೋ ಇಪ್ಪತ್ತೈದು ಮೂವತ್ತು ರೌಂಡ್ಗಳೂ ಹಾಕುವ ಗ್ರೌಂಡಿನ ಇಪ್ಪತ್ತೈದು ಮೂವತ್ತು ರೌಂಡ್ ಹಾಕಿ ಇದರ ಮುಖಾಂತರ ನಾನು ಹಾಕಿ ಈಗ ಡೇಲಿ ಆರು ಆರುಏಳು ಕಿಲೋ ಮೀಟರ್ ಹೋಗಿ ಬರುತ್ತಿದೆ ಆರೇಳು ಕಿಲೋ ಮೀಟ್ರ್ ಓಡುತ್ತಿದ್ದೆ ಇದರಿಂದ ನನ್ನ ಬಾಡಿ ಕೂಡ ಮೆಂಟನ್ ಆಯಿತು ಇನ್ನು ದೇಹಕ್ಕೇ ದೇಹಕ್ಕೆ ಕೂಡ ಮೆಂಟನ್ ಆಯಿತು ನಮ್ಮ ಮತ್ತು ದೇಹ ಒಳ್ಳೆಯ ಸ್ಥಿತಿಯಲ್ಲಿದೆ ಯಾವುದರ ರೋಗಗಳು ಬರುವುದಿಲ್ಲ ಏನೂ ಆಗೋದಿಲ್ಲ ಅದಕ್ಕೆ ನಾನು ಹೇಳುವುದೇನೆಂದರೆ ಎಲ್ಲ ವ್ಯಕ್ತಿಗೇಯಲು ಒಂದಾದರೊಂದು ಒಳ್ಳೆಯ ನೆಚ್ಚಿನ ಆಟ ಇದ್ದೇ ಇರುತ್ತದೆ ಅದಕ್ಕಾಗೀ ಆ ಆಟವನ್ನು ಶ್ರದ್ದೆಯಿಂದ ಆಟ ಆಡಿದ್ದರೆ ನಾವು ಏನು ಕೂಡ ಗಳಿಸಬಹುದು ಎಂದು ಹೇಳುತ್ತೇನೆ ಹೀಗೆ ಏ ರನ್ನಿಂಗಲ್ಲೀ ಹುಸೇನ್ ಬೋಲ್ಟ್ ಬಾ ಬಾಡಿ ಬೆಳೆದಿದೆ ಅವರಿಲ್ಲಗ ಅವರು ಇದೆ ಅವರು ಕೂಡ ಮೊದಲು ಕ್ರಿಕೆಟ್ನಲ್ಲಿ ಇದ್ದರು ಆದರೆ ಅವರ ತ ಅವರ ದೇಶದವರು ಒಳ್ಳೆಯ ರೊಕ್ಕ ಕೊಡದೇ ಇದ್ದಾಗ ಅವರು ಕ್ರಿಕೆಟನ್ನು ಬಿಟ್ಟು ರನ್ನಿಂಗೆ ಬಂದರು ಅವ್ರು ರನ್ನಿಂಗೆ ಬಂದು ಅವರು ಇಷ್ಟು ಬಾಡಿಯನ್ನೂ ಮಾಡಿ ಅವರು ಬಂದಾಗ ದಾ ಇಡೀ ಜಗತ್ತಿನ ಜಗತ್ತು ಜಗತ್ತಿನ ಫಾಸ್ಟೆಸ್ಟ್ ರನ್ನರ್ ಎಂದು ಹೆಸರುಗಳಿಸಿದ್ದಾರೆ